ನಾನು ಮೊದಲ ಬಾರೀ ಅಡುಗೆ ಮಾಡಿದ್ದಂದರೆ ನಾನು ಒಂಬತ್ತು ಹತ್ತನೇ ಕ್ಲಾಸಿನಲ್ಲಿ ಇರಬೇಕಾದರೆ ಮೊದಲು ಅಡುಗೆ ಮನೆಗೆ ಹೋಗಿ ಅಡುಗೆ ಆರಂಭಿಸಿದ್ದು ನಾನು ಮೊದಲ ಬಾರಿಗೆ ಅಡುಗೆ ಮಾಡಿದ್ದಂದರೆ ತೋವೆ ಮತ್ತು ಬೇಳೆಯ ತೋವೆ ಮತ್ತು ಆಲೂಗಡ್ಡೆ ಫೋಡಿ ಅಂದರೆ ಆಲೂಗಡ್ಡೆ ಫ್ರೈ ಫೋಡಿ ಅಂತೇವೆ ನಾವು ಅದನ್ನು ಮಾಡಿದ್ದೆ ಆಗ ನನ್ನ ಗೆಳತಿಯರನ್ನೆಲ್ಲ ನಾನು ಮನೆಗೆ ಊಟಕ್ಕೆ ಕರೆದಿದ್ದೆ ಆಗ ಅದು ಊಟದ ಸಮಯವೇ ಆಗಿದ್ದರಿಂದ ನಾನು ನನ್ನ ಗೆಳತಿಯರನ್ನೆಲ್ಲ ತೋ ಬೇಳೆಯ ತೋವೆ ಮತ್ತು ಆಲೂಗಡ್ಡೆ ಪೋಡಿಯನ್ನು ಬಡಿಸಿದೆ ಇದನ್ನು ಅವರು ತಿಂದು ತುಂಬಾ ಖುಷಿಪಟ್ಟರು ಆದರೆ ಸ್ವಲ್ಪ ಉಪ್ಪು ಕಡಿಮೆಯಾಗಿತ್ತು ಆದರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿಕೊಂಡು ನ ನನ್ನ ಗೆಳತಿಯರು ಹೇಳಿದ್ದರು ಇದರಿಂದ ನನಗೆ ತುಂಬಾ ಖುಷಿ ಆಯಿತು ಎ ನನ್ನ ನಂತರ ನನ್ನ ಅಪ್ಪನಿಗೂ ಬಡಿಸಿದೆ ಅವರು ತುಂಬಾ ಮೊದಲ ಬಾರಿ ಮಾಡಿದರು ನನ್ನ ಮಗಳು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೇಳಿಕೊಂಡು ಅವರು ತುಂಬಾ ಸಂತೋಷಪಟ್ಟರು ಇದನ್ನು ನನ್ನ ಅಮ್ಮನ ಹತ್ತಿರವೂ ಅವರು ಹೇಳುತ್ತಿದ್ದರು ಇದರಿಂದ ನನಗೆ ತುಂಬಾ ಸಂತೋಷ ಆಯಿತು ನನಗೆ ಒಂದು ರೀತಿಯಲ್ಲಿ ಖುಷಿಯೇ ಆಯಿತು ಅಂತ ಹೇಳಲು ನಾನು ಬಯಸ್ತೇನೆ